ಫೋನಿಂದ ನಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತೇಳಿದ್ರೆ ಈಗ ನಾವು ಬೇರೆಯವ್ರಿಗೆ ಕರೆ ಮಾಡಬೇಕಂದ್ರೆ ಫೋನ್ ಬೇಕು ಈಗ ಮೆಸೇಜ್ ಮಾಡಬೇಕಂದ್ರು ಫೋನ್ ಬೇಕು ಬಟ್ ಮೊದಲೆಲ್ಲ ಈ ಥರ ಇರಲಿಲ್ಲ ನಮಗೆ ಆಗ ಕಾಗದದ ಮುಖಾಂತ್ರ ನಾವು ಬೇರೆಯವ್ರಿಗೆ ಸಂದೇಶವನ್ನು ತಿಳಿಸಬೇಕಾಗಿತ್ತು ಅದು ಸ್ವಲ್ಪ ಕಷ್ಟಕರವಾಯಿತು ಮತ್ತು ಒಂದು ಬಿಫೋರ್ ಒಂದು ಟ್ವೆಂಟಿ ಇಯರ್ಸ್ ಆ ಹಿಂದೆ ನಮಗೆ ಫೋನ್ ಬಂತು ಅದಕ್ಕೂ ಮುಂಚೆ ಕಾಯಿನ್ ಬೂತ್ ಅಂತೇಳಿತ್ತು ಅದರಲ್ಲಿ ಕರೆ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು ಬಟ್ ಮೊಬೈಲ್ ಬಂದ ನಂತರ ನಮಗೆ ಏನೆಲ್ಲ ಉಪಯೋಗಗಳಾಗಿದೆ ಅಂತೇಳಿದರೆ ಈಗ ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲೋ ಬೇರೆ ಸ್ಟೇಟಲ್ಲಿರ್ತರೆ ಇಲ್ಲ ಬೇರೆ ಕಂಟ್ರಿಗೋಗಿರ್ತರೆ ಅವ್ರ ಜೊತೆ ವೀಡಿಯೋ ಕಾಲ್ ಮಾತಾಡ್ಬೋದು ಮತ್ತು ಅವ್ರಿಗೆ ಸಂದೇಶವನ್ನು ಕಳಿಸ್ಬೋದು ವಾಟ್ಸಪ್ ಮುಖಾಂತ್ರ ಇಲ್ಲ ಇಮೇಲ್ ಮುಖಾಂತ್ರ ನಾವು ಒಂದು ಯಾರಿಗಾದ್ರೂ ಇಮೇಲ್ ಮಾಡಬೇಕಂದ್ರೆ ಅಫ್ಷಿಯಲ್ಲಾಗಿ ಅವ್ರಿಗೆ ಇಮೇಲನ್ನು ಮಾಡ್ಬೌದು ಈ ತರಯೆಲ್ಲ ಉಪಯೋಗಗಳೇ ಆಗಿವೆ ಅದಕ್ಕೋಸ್ಕರ ನಮಗೆ ಫೋನ್ ಬಹಳ ಮುಖ್ಯ ಈಗ ಮೊದಲೆಲ್ಲ ನಾವು ಫೋನ್ ಫೋನ್ ಬಂದಿದ್ದೂ ಬ್ಯಾಂಕಲ್ಲಿ ವ್ಯವಹಾರ ಮಾಡಬೇಕಂದ್ರೆ ನಮಗೆ ಗಂಟೆಗಟ್ಟಲೆ ಹೋಗಿ ಬ್ಯಾಂಕಲ್ಲಿ ಕ್ಯೂ ಕ್ಯೂ ನಿಂತ್ಕೊಂಡು ಜಾಸ್ತಿ ಕಷ್ಟ ಆಗ್ತಾಯಿತ್ತು ಬಟ್ ಫೋನಿಂದ ನಾವು ಫೋನಲ್ಲೇ ಈಗ ಎಲ್ಲ ಬ್ಯಾಂಕ್ ಟ್ರಾನ್ಸ್ಯಾಕ್ಷನ್ಗಳಾಗ್ಬೋದು ಎಲ್ಲ ಬ್ಯಾ ಫೋನಿಂದ ನಾವು ಮಾಡ್ಕೊತಾಯಿದ್ದಿವಿ ಅದಕ್ಕಾಗಿ ಬ್ಯಾಂಕಲ್ಲಿ ಫೋನಿರೋದ್ರಿಂದ ಜಾಸ್ತಿ ಉಪಯೋಗ ಆಗಿದೆ ನಮಗೆ ಇನ್ನು ಹೇಳಿ ಏನು ಹೇಳ್ಬೇಕಂದ್ರೆ ಬೇರೆಯವ್ರಿಗೆ ಫ್ರೆಂಡ್ಸಿಗೆ ಕರೆ ಮಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ